ಕೋಲಾರ ಜಿಲ್ಲೆಯ ಉದ್ಯೋಗ ಸಮಸ್ಯೆಗಳು ಸುತ್ತಾಮುತ್ತಕ್ಕೆ ಸೇರಿದಂಗೆ ಸಂಬಂಧ್ಸಿದ ಒಂದು ಪ್ರಶ್ನೆ ಇದೆ ಇಲ್ಲಿ ಕೋಲಾರ ಜಿಲ್ಲೆ ಬೆಂಗ್ಳೂರು ಸಮೀಪದಲ್ಲಿದೆ ಆದರೂ ಇಲ್ಲಿ ಉದ್ಯೋಗ ವಿಫುಲ ಅವಕಾಶಗ್ಳೇನಿಲ್ಲ ಕೆಲಸ ಬೇಕಂದ್ರೆ ಎಲ್ಲ ಬೆಂಗ್ಳೂರ್ಗೆ ಹೋಗ್ತಾರೆ ಬೆಳಿಗ್ಗೆಯಿಂದ ಸಂಜೆವರ್ಗೆ ಕೆಲಸ ಮಾಡ್ತಾರೆ ರಾತ್ರಿ ಬಸ್ ಹತ್ಕೊಂಡು ವಾಪಸ್ ಬರ್ತಾರೆ ಒಂದು ರೈಲ್ ವ್ಯವಸ್ಥೆನೂ ಇಲ್ಲ ನಮ್ಮ ನಗರಕ್ಕೆ ಆದರೆ ಕೋಲಾರ ಜಿಲ್ಲೆ ಒಂಥರ ಶ್ರಮಜೀವಿಗ್ಳ ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ರಾಜ್ಯಾದ್ಯಂತ ರೈತರ ಆತ್ಮಹತ್ಯೆ ನಾವು ಆವಾಗ ಆವಾಗ ಕೇಳಿಸ್ಕೊಂತಾ ಇರ್ತೀವಿ ಪೇಪರಲ್ಲಿ ಓದ್ತಾ ಇರ್ತೀವಿ ಅದು ದಿನನಿತ್ಯದ ಸುದ್ದಿ ಅದು ಆದರೆ ಕೋಲಾರ ಜಿಲ್ಲೇನಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋವಂತದ್ದು ತುಂಬ ಕಡಿಮೆ ಕಡಿಮೆ ಅಲ್ಲ ಅದು ನಗಣ್ಯ ಅದು ಬೇರೆ ಜಿಲ್ಲೆಗ್ಳಿಗೆ ಹೋಲಿಸಿದ್ರೆ ಅತಿ ಕಡಿಮೆ ರೈತರ ಆತ್ಮಹತ್ಯೆ ಆಗಿರತಕ್ಕಂಥ ಜಿಲ್ಲೆ ನಮ್ಮದು ಯಾಕೆ ಅಂದರೆ ಇಲ್ಲಿನ ಜಿಲ್ಲೆಯ ರೈತರು ಸಾಹಸಿಗಳು ಹಿಂದೆ ಇಲ್ಲಿ ಜಿಲ್ಲಾಧಿಕಾರಿಯೊಬ್ಬರಿದ್ರು ಮನೋಜ್ ಕುಮಾರ್ ಮೀನಾ ಅಂತ ಅವರು ಇಲ್ಲಿಂದ ವರ್ಗಾವಣೆಯಾಗಿ ಬಿ ಬಿ ಎಂ ಪಿಗೆ ಹೋಗೋವಾಗ ಅವ್ರು ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ್ದಲ್ಲಿ ಹೇಳ್ತಾ ಇದ್ರು ಅವ್ರ್ದು ರಾಜಸ್ಥಾನ್ ಸ್ವಂತ ಅವ್ರು ಅಲ್ಲಿ ಹೇಳ್ತಾ ಇದ್ದರು ರಾಜಸ್ಥಾನ್ದಲ್ಲಿ ಎಷ್ಟು ಬರ ಇದೆ ಅವ್ರ ಜಿಲ್ಲೆಯಲ್ಲಿ ಕೋಲಾರ್ದಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಬರ ಇದೆ ಮಳೆ ಪ್ರಮಾಣ ಹೆಚ್ಚು ಕಮ್ಮಿ ಎರಡೂ ಒಂದೇ ಆದ್ರೆ ಏನಂದ್ರೆ ಇಲ್ಲಿ ಬೇಸಾಯ ಮಾಡೋಕ್ಕೆ ಜಮೀನಿದೆ ಅಲ್ಲಿ ಜಮೀನಿಲ್ಲ ಇಲ್ಲಿ ಈ ಜಮೀನಲ್ಲಿ ಸಾವಿರಡಿಯಿಂದ ನೀರು ತಂದು ವ್ಯವಸಾಯ ಮಾಡ್ತಾರಲ್ಲ ಕೋಲಾರ ರೈತರು ತುಂಬ ಸಾಹಸಿಗಳು ಈ ಜಿಲ್ಲೆ ಮುಖ್ಯ ಕಸುಬು ಕೃಷಿ ಕೃಷಿ ಜೊತೆಗೆ ಹೈನುಗಾರಿಕೆ ಅತಿ ಹೆಚ್ಚು ಹಾಲು ಕೊಡತಕ್ಕಂಥ ಜಿಲ್ಲೆ ನಮ್ಮದು ಅತಿ ದೊಡ್ಡ ಮ್ ಮಿಲ್ಕ್ ಯೂನಿಯನ್ ಕೋಮಲ್ ಕೋಲಾರ ಚಿಕ್ಕಬಳ್ಳಾಪುರ ಹಾಲ್ ಉತ್ಪಾದಕರ ಸಹಕಾರ ಸಂಘ ರಾಜ್ಯದ ಅತಿ ದೊಡ್ಡ ಸಹಕಾರ ಸಂಘ ಇದು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾರೆ ನಂದಿನಿ ಕೆ ಎಮ್ ಎಫ್ಗೆ ಸೇರಿರತಕ್ಕಂಥ ಸಂಘಟನೆ ಇದು ಕೃಷೀನ ಬಿಟ್ಟರೆ ಅತಿ ಹೆಚ್ಚು ಉದ್ಯೋಗ ಕೊಡತಕ್ಕಂಥದ್ದು ಹೈನುಗಾರಿಕೆ ಇದು ಈ ಜಿಲ್ಲೆಯ ಬೆನ್ನೆಲುಬು ಕೃಷಿ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ತರಕಾರಿ ಬೆಳೀತೀವಿ ತರಕಾರಿ ಜೊತೆಗೆ ರಾಗಿ ಇನ್ನೂ ಒಂದು ರೇಷ್ಮೆ ಬೆಳೆ ಈಗ ಮೈಸೂರು ನಿಮಗೆಲ್ಲ ರೇಷ್ಮೆ ಸೀರೆ ಗೊತ್ತಿದೆ ರೇಷ್ಮೆ ಸೀರೆ ಅನ್ನೋಕ್ಕೆ ಎಷ್ಟೋ ಜನ ಅಂದ್ಕೋತಾರೆ ಓಹ್ ಕಾಟನ್ ಬಿಡುತ್ತಲ್ಲ ಅದೇ ಥರ ರೇಷ್ಮೆ ಬಿಡುತ್ತೆ ಅದನ್ನ ನೂಲು ಮಾಡಿ ನಾವು ಸೀರೆ ಕೊಂಡ್ಕೊಂಡ್ಬಿಡ್ತೀವಿ ಸೀರೆ ನೇಯ್ತಾರೆ ಅಂತ ಆದರೆ ರೇಷ್ಮೆ ಅದು ಗಿಡ್ದಲ್ಲಿ ಬಿಡೋಲ್ಲ ಅದೊಂದು ಹುಳ ಆ ಹುಳಾನ ಮೇಯಿಸಿ ಅದನ್ನು ಗೂಡು ಕಟ್ಟೋಂಗೆ ಮಾಡಿ ಆ ಗೂಡನ್ನ ತಿರ್ಗಿ ಆ ಹುಳದಿಂದ ಬೇರ್ಪಡಿಸಿ ಆ ಗೂಡಿನಿಂದ ತಿರ್ಗಿ ನೂಲು ತೆಗ್ದು ಅದನ್ನ ರೇಷ್ಮೆ ಎಳೆ ಮಾಡಿ ಅದರಲ್ಲಿ ನೇಯತಕ್ಕಂಥದ್ದು ರೇಷ್ಮೆ ಸೀರೆ ರಾಜ್ಯದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥ ಜಿಲ್ಲೆ ಕೋಲಾರ ಅಂದರೆ ತಪ್ಪಲ್ಲ ಇದೆಲ್ಲ ಜಿಲ್ಲೆಯ ಮುಂಚೆಯಿಂದನೂ ಇರತಕ್ಕಂತಹ ಉದ್ಯೋಗಾವಕಾಶಗಳು ಇತ್ತೀಚಿನ ದಿನಗಳಲ್ಲಿ ವಿಪರೀತ ನಿರುದ್ಯೋಗ ವ್ಯವಸ್ಥೆ ಆಗಿರೋದರಿಂದ ಇಲ್ಲಿಂದ ಎಲ್ಲ ವಲಸೆ ಹೋಗ್ತಾರೆ ಈ ನಡುವೆ ಒಂದಷ್ಟು ಕೈಗಾರಿಕೆಗಳು ಜಿಲ್ಲೆಗೆ ಬಂದಿರೋದರಿಂದ ಒಂದಷ್ಟು ನಿರುದ್ಯೋಗ ಸಮಸ್ಯೆ ಕಮ್ಮಿಯಾಗಿದೆ ಅಂತ ಹೇಳಬಹ್ದು ಪೂರ್ಣ ಪ್ರಮಾಣದಲ್ಲಾಗಿಲ್ಲ ಇನ್ನೂ ಒಂದು ಕೋಲಾರ ಜಿಲ್ಲೆ ಒಂದು ಕಾಲದಲ್ಲಿ ಅತಿ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಕೊಟ್ಟಂಥ ಜಿಲ್ಲೆ ಕೆ ಎ ಎಸ್ ಏನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಅಂತ ಹೆಂಗೆ ಕರೀತೀವೋ ಅದಕ್ಕೊಂದು ಅಡ್ಡ ಹೆಸರಿತ್ತು ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಅಂತ ಕರೀತಾಯಿದ್ದರು ಒಂದು ಕಾಲದಲ್ಲಿ ಬರ್ತಾ ಬರ್ತಾ ಅದು ಕಮ್ಮಿಯಾಗಿದೆ ಅಂದರೆ ಕೋಲಾರ ಜಿಲ್ಲೆಯವ್ರ ಸಾಮರ್ಥ್ಯ ಕಮ್ಮಿಯಾಗಿದೆ ಅಂತಲ್ಲ ಆಸಕ್ತಿ ಕಮ್ಮಿಯಾಗಿದೆ ಸರ್ಕಾರಿ ನೌಕರಿಗಳಲ್ಲಿ ಈಗ ಅತಿ ಹೆಚ್ಚು ಪೋಲೀಸ್ ಆಗ್ಬೇಕು ನಾವು ಅಂತ ಹುಡುಗ್ರು ಇಲ್ಲಿ ಹಾತೊರೀತಾರೆ ಅದು ಬಿಟ್ಟರೆ ಬೇರೆ ಉದ್ಯೋಗಗಳಿಗೆ ಇನ್ನೇನಾಗಿಲ್ಲ ಖಾಸಗಿ ಉದ್ಯೋಗಗಳು ಬೇಕಾದಷ್ಟು ಸಿಗುತ್ತೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಹೇಳ್ಕೊಳೋಂಗೆ ಏನೂ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ಅನ್ನಿಸುತ್ತಾ ಇಲ್ಲ